ಯಾರು ಹಾಂ ಹೇಳಿ ಹೌದಾ ನಾವು ಹೊರ್ಗಡೆ ಇರೋದು ಹಾಂ ಹೇಳಿ

ಹೌದಾ ನಾವೆಲ್ಲ ಹೊರಗಡೆ ಇದ್ದೀವಿ ಹ್ಞೂ ಆಮೇಲೆ ಮತ್ತೊಂದು ಸರ್ತಿ ಬನ್ನಿ ನೀವು ಬೇರೆ ಟ್ರೀಟ್ಮೆಂಟ್ ಕೊಡ್ತೀವಿ ಬೇಗ ಹುಷಾರಾಗುತ್ತೆ ಎಲ್ಲಾನ ಹೊರಗಡೆ ಹೋಗಿದ್ದಿರಾ ಎಲ್ಲೋಗಿದ್ರಿ ಹೌದಾ ಹ್ಞೂ ಶೀತ ಜಾಸ್ತಿ ಇರುತ್ತೆ ಇಲ್ಲ ನೀರಲ್ಲೇನಾದರೂ ಆಡ್ತಿದ್ರಾ ಹಾಂ ಅದಕ್ಕೆ ಶೀತ ಜಾಸ್ತಿ ಆಗಿದೆ ಆದಷ್ಟು ನೀರಲ್ಲಿ ಜಾಸ್ತಿ ಆಟ ಆಡಬೇಡ್ರಿ ಹೊರಗಡೆ ಎಲ್ಲಿ ಹೋಗಕ್ಕೋಗ್ಬೇಡ್ರಿ ನಿಮ್ಮ ಮನೆಲ್ಲೇ ಇದು ಶುಂಠಿ ಕಾಫಿ ಆ ಥರ ಮಾಡ್ಕೊಂಡು ಕುಡಿಯಿರಿ ಶೀತ ಸ್ವಲ್ಪ ಕಡಿಮೆ ಆಗುತ್ತೆ ಹ್ಞೂ ಜ್ವರಾನೂ ಕಡಿಮೆ ಆಗುತ್ತೆ ಹಾಂ ಹೇಳಿ ಶುಂಠಿ ಒಣಶುಂಠಿ ಧನಿಯಾ ಮೆಣಸು ಹ್ಮ್ ಅದೆಲ್ಲ ಪುಡಿ ಮಾಡಿಬಿಟ್ಟು ಬೆಲ್ಲ ಬೆಲ್ಲ ಹಾಕಿ ಚೆನ್ನಾಗದನ್ನು ಮಂದ ರೀತಿ ಬರೋ ಥರ ಅದನ್ನು ಕುದಿಸಿ ಅದನ್ನು ಕಷಾಯ ಮಾಡ್ಕಂಡು ಕುಡಿಬೇಕು ಕುಡಿದ್ರೆ ಕುಡಿದ್ರೆ ಬೇಗ ನೆಗಡೀನೂ ವಾಸಿಯಾಗುತ್ತೆ ಜ್ವರಾನೂ ವಾಸಿಯಾಗುತ್ತೆ ಹೊರಗಡೆ ಆದಷ್ಟು ಹೊರಗಡೆ ಹೋಗೋದು ಕಡಿಮೆ ಮಾಡಿರಿ ಹ್ಮ್ ಆರೋಗ್ಯ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯೂ ಓಕೆ ಬನ್ನಿ ಹಾಂ ಬನ್ನಿ ಬನ್ನಿ ಇರ್ತೀವಿ ಬನ್ನಿ ಓಕೆ